ಮೀನುಗಾರಿಕೆಗೆ ಪ್ರಮುಖ ಕಾರಣ ಜಲಮಾಲಿನ್ಯ ಜಲಮಾಲಿನ್ಯ ಆಗುತ್ತಿರುವುದು ಕಾರ್ಖಾನೆಗಳ ಕಲುಷಿತ ನೀರನ್ನು ಸ್ ಸಮುದ್ರಕ್ಕೆ ಬಿಡುವುದರಿಂದ ಮೀನುಗಳು ಜಲಚರಗಳೆಲ್ಲ ಸಾಯ್ತಾಯಿವೆ ಹಾಗೂ ಅದನ್ನು ಸೇವಿಸುವುದರಿಂದ ಅದನ್ನು ಸೇವಿಸುವ ನಾವು ಮಾನವರು ಅದನ್ನು ಸೇವಿಸಿ ಆರೋಗ್ಯ ಹಾಳಾಗ್ತಾಯಿದೆ ಅದರಿಂದ ಕೆಲವು ಅದನ್ನು ತಪ್ಪಿಸಲಿಕ್ಕೆ ಕೆಲವು ಉಪಾಯಗಳು ಇದು ಉಂಟು ಆದ್ರೆ ಅದನ್ನ ಮಾಡ್ತಾಯಿಲ್ಲ ಆ ಉಪಾಯಗಳು ಕಲುಷಿತ ನೀರನ್ನು ಸಮುದ್ರಕ್ಕೆ ಹೋಗದಂತೆ ನಾವು ನೋಡ್ಕೊಳ್ಬೋದು ಮತ್ತೆ ಅದಕ್ಕೆ ಬೇರೆ ಯಾವುದಾದ್ರು ದಾರಿಯನ್ನು ಕಾರ್ಖಾನೆಗಳು ನೋಡ್ಕೊಳ್ಬೇಕು ಇದರಿಂದ ಜಲಚರಗಳ ಸಂರಕ್ಷಣೆ ಕೂಡ ಆಗ್ತದೆ ನೀರಿನ ಸಂರಕ್ಷಣೆಯು ಆಗ್ತದೆ ಮಾನವರ ಆರೋಗ್ಯ ಜಲಚರಗಳ ಮಟ್ಟವು ಒಳ್ಳೆ ರೀತಿಯಲ್ಲಿ ಇರ್ತದೆ